ನಾನು ಮತ್ತು ನನ್ನ ಗೆಳೆಯರು ಹಾಗೂ ಕುಟುಂಬದವರೊಂದಿಗೆ ನಾನು ಪ್ರವಾಸಕ್ಕಾಗಿ ಕ್ಯಾಬನ್ನು ಕಾಯ್ದಿರಿಸಿದ್ದೆ ಸುಮಾರು ಮೂರರಿಂದ ಐದರ ಪ್ರವಾಸ ಸ್ಥಳಗಳನ್ನು ನಾವು ನೋಡಬೇಕಂದು ಕಾಯ್ದಿರಿಸ್ಕೊಳ್ಳುತ್ತೇವೆ ಅದಕ್ಕಾಗಿ ನಾವು ಶ್ರವಣಬೆಳಗೊಳ ಮೈಸೂರು ಪ್ಯಾಲೇಸ್ಸ್ ಹಂಪಿ ಹೊಸಪೇಟೆ ಇಂತ ಮುಂತಾದ ಸ್ಥಳ ಸ್ಥಳಗಳನ್ನು ನಾವು ಭೇಟಿ ಮಾಡಬೇಕೆಂದು ನೋಡ್ಬೇಕಾಗಿಷ್ಟ ಪಟ್ಟಿದ್ವಿ ನಮಗೆ ಸಾರಿಗೆ ಸಂಸ್ಥೆ ಅವರು ಅಂದರೆ ಕ್ಯಾಬ್ ಬುಕ್ಕಿಂಗ್ ಮಾಡವ್ರು ನಮಗೆ ತುಂಬ ಪರಿಚಯ ಇದ್ದಾರೆ ಅದಕ್ಕಾಗಿ ನೀವು ಕೇಳಿದಷ್ಟು ಕೊಡೋಕ್ಕೆ ನಮ್ಮಷ್ಟು ಆಗೋಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ